ಹಾಂ ಹೌದಾ ಚೆನ್ನಾಗಿದ್ದೀಯಾ ರುದ್ರಾ ನಾನು ಚೆನ್ನಾಗಿದ್ದೀನಿ ಬೆಂಗ್ಳೂರಾಗಿದ್ದೀನಿ

ಹ್ಞೂ ಹ್ಞೂ ಆಯ್ತು ನಾನು ಅದನ್ನೇ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮನೆ ಕಟ್ಟಿದ್ದೀನಿ ಅದೇ ಬಿಸ್ನೆಸ್ನೇ ಮಾಡ್ತಿರೋದು ಜಾಸ್ತಿ ಬೇಕೆಂದ್ರೆ ನಿಂಗೆ ಯಾವ್ಥರ ಇರ್ಬೇಕು ಹೇಳು ಮಾಡ್ತೀನಿ ಓ ಮನೆ ಹುಡ್ಕೊಡ್ತೀನಿ ಒಳ್ಳೆ ಮನೆ ಹುಡ್ಕೊಡ್ತೀನಿ ಹೇಳು ಆಯ್ತು ತೊಗೊಳ್ಳೆ ನಾನು ಅದೇ ಬಿಸ್ನೆಸ್ ಮಾಡ್ತೀನಿ ಮನೆ ಕಟ್ಟಿ ಅದೇ ಬಿಸ್ನೆಸ್ಸೆ ಬಾಡ್ಗೆಗೆ ಕೊಡ್ತೀನಿ ನಿನಗೆ ಯಾವ ಮನೆ ಬೇಕೋ ಇಷ್ಟವಾಗಿದ್ದೇ ಸೆಲೆಕ್ಟ್ ಮಾಡ್ಕೊಳ್ಳೊವಂತೆ ಬಾ ಮತ್ತೇನಿಲ್ಲ ಎಲ್ಲ ಚೆನ್ನಾಗಿದ್ದೀರ ಮಕ್ಳೆಲ್ಲಾ ಓದ್ತಾರೆ ನಿನ್ನ ಮಕ್ಳು ಹೌದೇನು ಸರಿ ಆಯ್ತು ಇನ್ನೇನು ಸಮಾಚಾರ ಆಯ್ತು ಬಾ ನಾನು ಅದೇ ಕೆಲಸ ಮಾಡ್ತೀನಿ ಮನೆಗೆ ಇದು ಮನೆಕೆಲಸಕ್ಕೆ ಕೊಡ್ಸೋದೆ ವ್ಯವಸ್ಥೆ ಮಾಡ್ತೀನಿ ಬಾ ಸರಿ ಆಯ್ತು ಕಣೆ ಧನ್ಯವಾದಗಳು